ಹೀಗೆ ನಾನು ಒಂದ್ಸರಿ ಅಡಿಗೆ ಸ್ಪರ್ಧೆಲಿ ಭಾಗವಹಿಸಿದ್ದೆ ಆ ಸ್ಪರ್ಧೆಯ ವಿಶೇಷತೆ ಏನು ಅಂದರೆ ಬೇರೆ ಬೇರೆ ಊರುಗಳಿಂದ ಅಂದರೆ ಬೇರೆ ಬೇರೆ ದೇಶದಿಂದ ಎಲ್ಲ ಬಂದಿದ್ದರು ಸ್ಪರ್ಧೆಲಿ ಭಾಗವಹಿಸೋದಕ್ಕೆ ಸ್ಪರ್ಧಿಗಳು ಅಲ್ಲಿ ನಾನೂ ಒಬ್ಬಳಾಗಿದ್ದೆ ನಾನು ಶಿವಮೊಗ್ಗದವಳಾಗಿದ್ದರಿಂದ ನಾ ಎಲ್ಲ ಅಲ್ಲಿ ಏನು ಹೇಳಿದರು ಅಂದರೆ ಆ ಆ ಊರಿನ ವಿಶೇಷವಾದ ತಿಂಡಿಗಳನ್ನು ತಯಾರಿ ಮಾಡಬೇಕು ಅಂತ ಹೇಳಿದರು ಸೊ ನಮ್ಮ ಊರಿನ ವಿಶೇಷವಾದ ತಿಂಡಿ ಅಂದರೆ ಹೋಳಿಗೆ ನನಗೆ ಗೊತ್ತಿರೋ ಪ್ರಕಾರ ಆದ್ದರಿಂದ ನಾನು ಹೋಳಿಗೆಯನ್ನು ಅಲ್ಲಿ ಮಾ ಅಡಿಗೆ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಅದನ್ನು ತಿಂದವರು ತುಂಬ ರುಚಿಯಾಗಿದೆ ಅಂತ ಹೇಳಿ ಮತ್ತೊಮ್ಮೆ ಕೇಳಿ ಕೇಳಿ ಹಾಕಿಸಿಕೊಂಡು ತಿಂದರು ಅಲ್ಲಿ ನಾನು ಎರಡು ಮೂರು ಒಬ್ಬಟ್ಟು ಮಾಡಿರೋದ್ರಿಂದ ಪ್ರತಿಯೊಬ್ಬರು ಒಂದೊಂದು ತುತ್ತನ್ನು ರುಚಿ ರುಚಿಯನ್ನು ಬಾಯಿಗಿಟ್ಟು ನೋಡಿಕೊಂಡು ಬ ರುಚಿ ನೋಡಿದರು ಅಸ್ಟೇ ತುಂಬ ಬಹಳ ಚೆನ್ನಾಗಿತ್ತು ಆ ಸ್ಪರ್ಧೆಯಲ್ಲಿ ಮತ್ತು ನಮ್ಮ ಊರಿನ ಊರಿನವರು ಬೇರೆಯವರು ಬೇರೆ ಬೇರೆ ಅಡಿಗೆಗಳನ್ನು ಮಾಡಿದರು ಆದರೆ ನಾನು ಬೇಳೆ ಒಬ್ಬಟ್ಟು ಮಾಡಿದ್ದರಿಂದ ಅದು ಅವರಿಗೆ ರುಚಿ ಅಂತ ಅನಿಸಿ ನನಗೆ ಆ ಸ್ಪರ್ಧೆಲಿ ನಾನೇ ವಿಜೇತಳಾಗಿದ್ದೆ ಅದು ನನಗೆ ತುಂಬ ಖುಷಿ ಕೊಟ್ಟಂತ ವಿಷಯ ಅಷ್ಟೆ